ಶಿಕ್ಷಣ ಅಂದರೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಹೇಳ್ಬೆಕು ಅಂದರೆ ಇವಾಗ ಗೌರ್ಮೆಂಟ್ ಶಾಲೆ ಪ್ರವೇಟ್ ಶಾ ಸ್ಕೂಲ್ಸ್ ಇರುತ್ತಲ್ಲ ಇವಾಗ ಗೌರ್ಮೆಂಟ್ ಶಾಲೆಯಲ್ಲಿ ಯಾರೂ ಇಷ್ಟ ಪಡಲ್ಲ ಮಕ್ಕಳನ್ನು ಸೆರಿಸ್ಬೇಕು ಅಂದರೆ ಯಾಕಂದರೆ ಕೋ ಫೆಸಿಲಿಟೀಸ್ ಎರಡಕ್ಕೂ ಕಂಪೇರ್ ಮಾಡಿದರೆ ತುಂಬ ಪ್ರವೇಟ್ ಸ್ಕೂಲ್ಸಲ್ಲಿ ತುಂಬ ಎಲ್ಲ ಇರುತ್ತೆ ಇವಾಗ ಎಲ್ ಕೆ ಜಿ ಯು ಕೆ ಜಿ ಬೇಬಿ ಸಿಟ್ಟಿಂಗ್ಸ್ ಅಂತ ಇರುತ್ತೆ ಅದೇ ಘೌರ್ಮೆಂಟ್ ಶಾಲೆಗಳಲ್ಲಿ ಒಂದನೇ ಕ್ಲಾಸಿಂದ ಇರೊದ್ರಿಂದ ಯಾರೂ ಸೇರಿಸಲ್ಲ ಆಮೇಲೆ ಇಂಗ್ಲಿಷ್ ಮಿಡಿಯಮ್ಮು ಗೌರ್ಮೆಂಟ್ ಸ್ಕೂಲಲೆಲ್ಲ ಇಂಗ್ಲಿಷ್ ಮಿಡಿಯಮ್ ಸ್ಟಾರ್ಟ್ ಆಗಬೇಕು ಆಮೇಲೆ ಏನೂ ನಿಮಗೆ ಇದರಲ್ಲೀ ಪ್ರವೇಟ್ ಸ್ಕೂಲಲ್ಲಿ ಮಕ್ಕಳನ್ನ ಹೇಗೆ ನೋಡಿಕೊಳ್ತಾರೆ ಏನು ಎಜುಕೇಷನ್ ಕೊಡ್ತಾ ಇದ್ದಾರೆ ಇಕ್ವಲ್ ಎಜುಕೇಷನ್ ಬಂದರೆ ಮಾತ್ರ ಗೌರ್ಮೆಂಟ್ ಸ್ಕೂಲ್ಸು ಇಂಪ್ರೂ ಆಗುತ್ತೆ ಇಲ್ಲಾಂದರೆ ಗೌರ್ಮೆಂಟ್ ಸ್ಕೂಲ್ಸ್ ಇಂಪ್ರೂ ಆಗಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಮೆಯ್ನ್ ಆಗಿ ಏನು ಬೇಕು ಪ್ರವೇಟ್ ಸ್ಕೂಲಲ್ಲಿ ಹೆಂಗೆಂಗೆ ಇದೆಯೋ ಎಲ್ ಕೆ ಜಿ ಯು ಕೆ ಜಿ ಏನು ಬೇಸಿಕ್ ಇದೆಯೋ ಅದು ಯಾವುದನ್ನೂ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಇಲ್ಲ ಸೊ ಹಂಗಾಗೀ ಏನು ಮಾಡ್ತಾರೆ ಪೆರೆಂಟ್ಸ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ಗೇನಕ್ಕೆ ಏನು ಸೇರಿಸೋದು ಪ್ರವೇಟ್ ಸ್ಕೂಲ್ಸಿಗೆ ಹೋಗೋಣ ಅಂತ ಎಲ್ಲರೂ ಪ್ರವೆಟ್ ಸ್ಕೂಲ್ ಕಡೆಯೇ ಹೋಗ್ತಾ ಇದ್ದಾರೆ ಹಾಗಾಗಿ ಗೊರ್ಮೆಂಟ್ ಸ್ಕೂಲ್ ಇಂಪ್ರು ಆಗಬೇಕು ಅಂದರೆ ಮೆಯ್ನ್ ಆಗಿ ಎಜುಕೇಷನ್ ಮೆಯ್ನ್ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟಾಗಬೇಕು ಏನನ್ನ ಪ್ರವೇಟ್ ಸ್ಕೂಲಲ್ಲಿ ಕೊಡ್ತಾರೊ ಈಕ್ವಲ್ ಆಗಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಬಂದರೆ ಮಾತ್ರವೇ ಗೌರ್ಮೆಂಟ್ ಸ್ಕೂಲುಗಳಲ್ಲಿ ಮುಂದೆ ಆಗೋದು ಇವಾಗ ನೋಡಿ ಇನ್ನು ಗೌರ್ಮೆಂಟ್ ಸ್ಕೂಲ್ಸ್ ಹೆಂಗಿದೆ ಅಂದರೆ ಬರೀ ಎಲ್ಲ ಹಂಚಿನ ಮನೆ ಹಂಚಿನ ಥರ ಹಂಚಿನನೆ ಇರೋದು ಹಂಗಾಗಿ ಮೆಯ್ನ್ ಆಗಿ ಎಲ್ಲ ಚೇಂಜ್ ಮಾಡಬೇಕು ಗೋರ್ಮೆಂಟ್ ಸ್ಕೂಲ್ಸ್ ಪ್ರತಿಯೊಂದುನೂ ಚೇಂಜ್ ಮಾಡಬೇಕು ಒಂದು ಅಲ್ಲಿ ಏನು ವ್ಯವಸ್ಥೆಯೇ ಇವಗಾ ಸ್ಪೋರ್ಟ್ಸ್ ಆಡಬೇಕು ಅಂತ ತುಂಬ ಮಕ್ಕಳಿಗೆ ಆಸೆ ಇರುತ್ತೆ ಆದರೆ ಅಲ್ಲಿ ಸ್ಪೋರ್ಟ್ಸಿಗೆ ಫೆಸಿಲಿಟೀಸೇ ಎಷ್ಟೋ ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಆಡೋದಕ್ಕೆ ಮಕ್ಕಳಿರ್ತಾರೆ ಅಲ್ಲಿ ಆಡೋದಕ್ಕೇ ಜಾಗವೇ ಇರಲ್ಲ ಹಂಗಾಗಿ ಅವ್ರಿಗೆ ಏನು ಆಸೆ ಇರುತ್ತೆ ಅದೆಲ್ಲಾ ತೀರಿಸ್ಕೊಳ್ಳೊದಕ್ಕೆ ಮಕ್ಕಳ್ಗೆ ಈ ಆಗೋದಿಲ್ಲ ಸೋ ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ಸ್ ಏನಿದೆಯೋ ಅದೆಲ್ಲಾ ಅದನ್ನೆಲ್ಲಾ ಇಂಪ್ರೂ ಮಾಡಲೇಬೇಕಾಗುತ್ತೆ ಇವಾಗ ಇವಾಗ ಪ್ರವೇಟ್ ಸ್ಕೂಲ್ಸಲ್ಲೀ ಒಂದು ಲ್ಯಾಬೇ ಆಗಲೀ ಇನ್ನೊಂದೇ ಆಗಲೀ ಎಲ್ಲ ಫೆಸಿಲಿಟೀಸು ಪ್ರವೇಟ್ ಸ್ಕೂಲುಗಳಲ್ಲಿ ಇರುತ್ತೆ ಅದೆ ಗೊರ್ಮೆಂಟ್ ಸ್ಕೂಲಲ್ಲಿ ಆ ಥರ ಫೆಸಿಲಿಟೀಸೆ ಕಮ್ಮಿಇದೆ ಹಂಗಾಗಿ ಗೊರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಆಗಲೇಬೇಕು